ಸರ್ ನಮಸ್ತೆ ಸರ್ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಾ ಇರೋದು ಇಲ್ಲ ಸರ್ ನಮಗೆ ಕಾಫೀ ಕಾಫೀ ಕಾಫಿ ಪುಡಿ ಬೇಕಾಗಿತ್ತು ಅದೇ ನಿಮ್ಮ ಇಲ್ಲಿ ನಿಮ್ಮತ್ತಿರ ಇದೆ ಕಾಂಟಾಕ್ಟ್ ಮಾಡಿ ಅಂತು ಅದೇ ಎಷ್ಟಿದೆ ಏನು ಕತೆ ಅಂತ ವಿಚಾರಿಸಣ ಅಂತ ಮಾಡಿದ್ವಿ ಸರ್ ಇಲ್ಲ ಸರ್ ಮಾಮುಲಿ ಹೈ ಕ್ವಾಲಿಟಿನೇ ಯಾವುದು ಚೆನ್ನಾಗಿರುತ್ತೊ ಈಗ ಪ್ರೆಸೆಂಟ್ ಯಾವ್ದು ಚೆನ್ನಾಗಿ ಸೇಲ್ ಆಗ್ತಾ ಇದೆಯೋ ಅದೇ ಕಳಿಸಿ ಸರ್ ಇಲ್ಲ ಸರ್ ನಮಗೆ ಒಂದು ಐವತ್ತು ಕ್ವಿಂಟಲ್ ಬೇಕಾಗಿತ್ತು ಸರ್ ಎಷ್ಟಿದೆ ಸರ್ ನಿಮ್ಮತ್ತಿರ ಇವಾಗ ಪ್ರೆಸೆಂಟು ಹೌದ ಸರ್ ಆದರು ಅಲ್ಲಿ ಸರ್ ದುಡ್ಡಿನ ಬಗ್ಗೆ ಏನು ತಲೆ ಕೇಡಿಸ್ಕೋಳ್ಬೇಡಿ ಸರ್ ಆಯಿತ ಇವಾಗ ಜಾಸ್ತಿ ಎಷ್ಟು ಕ್ವಿಂಟಲ್ ಇರ್ಬೋದು ಸರ್ ನಿಮ್ಮತ್ತಿರ ಹೌದ ಸರ್ ಓಕೆ ಸರ್ ಇವಾಗಾ ನಮಗೆ ಪ್ರೆಸೆಂಟು ಒಂದು ಎಪ್ಪತ್ತು ಕ್ವಿಂಟಲ್ ಕಳಿಸಿ ಸರ್ ಹೇಳಿದಾರೆ ಅದನ್ನೆಲ್ಲ ಹಾಂ ನೆಕ್ಸ್ಟ್ ಬೇಕಾದ್ರೆ ಹಾಂ ಓಕೆ ಸರ್ ಅದು ಬೇಕಾದರೆ ಅದೇ ಟ್ರಾನ್ಸ್ಪೋರ್ಟಿಂದು ಸಾರಿಗೆ ವ್ಯವಸ್ಥೆ ನೀವೇ ಏನು ಮಾಡ್ತೀರ ಇಲ್ಲ ನಾವೇ ಏನು ಹೇಳ್ಬೇಕಾ ಇಲ್ಲಿನ ಆಯಿತು ಅದೇ ಸರ್ ಓಕೆ ಆದ್ಮೇಲೆ ಹೇಳಿ ಸರ್ ಅದೇ ಅದೇ ಚಾರ್ಜು ತಾನೇ ಅದೇ ಕಳ್ಸಿ ನಮಗುನು ಇಲ್ಲಿಂದ ಕಳ್ಸದುನು ಹೌದು ಹೌದಲ್ಲ ಅಲ್ಲಿಂದ ನಿಮಗಷ್ಟೆ ಅದೇ ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬಂದು ಅಲ್ಲೀ ಅಲ್ಲಿ ಟೋನಲ್ಲಿ ಬಂದು ಎಲ್ಲಾದರು ಚಿಕ್ಕಬಳ್ಳಾಪುರ ಬಂದು ನಿಯರ್ ಬೈ ಫೋನ್ ಮಾಡಿದ್ರೆ ಬೇಕಾರೆ ನಾವು ಅಲ್ಲಿಗೆ ಬಂದು ಕರ್ಕೊಂಡು ಬರ್ತಿವಿ ನಾವೇನೆ ಓಕೆ ಸರ್ ಹ್ಞೂ ಆಯ್ತು ಓಕೆ ಸರ್ ಓಕೆ ಓಕೆ ಸರ್ ಫೋನ್ ಹಾಕಿ ಸರ್ ನಮ್ಗೆ ಓಕೆ ಆಯ್ತು ಆಯಿತು ಓಕೆ ಓಕೆ ಸರ್ ಓಕೆ ಸರ್